ಹಲೋ ಸರ್ ನನ್ನ ಹೆಸ್ರು ಸಿಂಗಾರಿ ಅಂತ್ಹೇಳಿ ಹಾ ಅದೇ ನಾನು ಒಂದು ಆನ್ಲೈನಲ್ಲಿ ಒಂದು ಪ್ಯಾಕೇಜ್ ಇದು ಮಾಡಿದ್ವಿ ನಾವು ಈಗೊಂದು ಹದಿಮೂರನೇ ತಾರೀಕು ಮಾಡಿದ್ವಿ ಅದು ನಮ್ಗಿನ್ನು ಪ್ಯಾಕೇಜ್ ಬ ಬರಲಿಲ್ಲ ಯಾವತ್ತು ಇವತ್ತು ಆ್ಯಕ್ಚುಲಿ ನಿನ್ನೇನೆ ಡೆಲ್ವರಿ ಡೇಟಿತ್ತು ಅದು ಬಂದಿಲ್ಲ ಯದಕ್ಕೆ ಬಂದಿಲ್ಲಾಂತ ಕಾರಣ ಹೇಳ್ತಿರ ಸರ್ ಓಹೋ ಹೋ ಹೌದಾ ಆ ಹಾ ಹಾ ಹಾ ಹಾ ಸರ್ ಈಗ ಅಂದರೇ ನಮಗೆ ನಾಳೆಯದ್ರೊಳಗಾಗಿ ಬರಬಹುದಾ ಸರ್ ಹೌದಾ ಆ ಸರಿ ಸಾರ್ ಯಾಕೆಂತಂದ್ರೆ ಈಗ ನಮ್ಗುವೇ ಈ ನಮ್ಮೂರಲ್ಲಿ ಹಬ್ಬ ಇತ್ತು ಹಾಗಾಗಿ ಈ ಡೇಟ್ನೋಳಗೆ ಬಂದರೆ ಅನುಕೂಲ ಆಗ್ತಿತ್ತು ನಮಗೆ ಹಾಂ ಸರಿ ಸರಿ ಸರ್ ಅದು ಓ ಹಂಗಾಗಿತ್ತಾ ಸರಿ ಹಾಗದ್ರೆ ನಮಗೆ ಈಗ ನಾ ಇನ್ನೊಂದು ಎರಡು ದಿನ ಲೇಟ್ ಆಗುತ್ತಂದರೂ ಪರವಾಗಿಲ್ಲ ಆದರೆ ನಾವು ಕಳಿಸಿರೋ ಪ್ಯಾಕೇಜೂ ನಮ್ಗಿನ್ನೊಂದು ಎರಡು ದಿನ ಬಿಟ್ಟು ಬರುತ್ತದಲ್ವಾ ಈಗ ಹಂಗಾಗಿ ನಾವು ಹೌದು ಹೌದು ಸರ್ ನಮಗೆ ಅದು ತುಂಬ ಅವಶ್ಯಕತೆ ಇದೆ ಹಾಗಾಗಿ ಓ ಅದು ಮ್ಯಾನುಫ್ಯಾಕ್ಚರಲ್ಲೇ ಸಮಸ್ಯೆ ಆಗಿದೆಯಾ ಹ್ಞೂಂ ಅಂದರೆ ಈಗ ನಮ್ಗೆ ಇನ್ನೊಂದು ವಾರದ್ವರ್ಗೂ ನಮಗೆ ಕಾಯ್ಬೇಕಾಗ್ತದಾ ನಾವು ಆ ಪ್ಯಾಕೇಜಿಗೋಸ್ಕರ ಆಯಿತು ಆಯಿತು ಪರವಾಗಿಲ್ಲ ತೊಂದರೆ ಇಲ್ಲ ಸಾರ್ ನಾವು ಇನ್ನೊಂದು ವಾರದವರೆಗಾದ್ರು ಕಾಯ್ತೀವಿ ಆದರೆ ನಾವು ಏನು ಕಳಿಸಿದ್ವಿ ಅದನ್ನೇ ಕರೆಕ್ಟಾಗಿ ನಮಗೆ ಕಳಿಸಿ ಹಣ ಕ್ಯಾಶೇ ಕ್ಯಾಶೇ ಪೇ ಮಾಡ್ತಿವಿ ಸರ್ ಬಂದಮೇಲೆ ನಾವು ದುಡ್ಡೇ ಕೊಡ್ತಿವಿ ಸರ್ ಹೌದೌದು ಸರ್ ಕ್ಯಾಶ್ ಪೇ ಮಾಡಿ ನಾವು ಇಸ್ಕಳ್ತಿವಿ ಸರ್ ಹಾ ತೊಂದ್ರೆ ಇಲ್ಲ ಸರ್ ಇನ್ನೊಂದು ವಾರದಲ್ಲಿ ಕಳಿಸ್ಬಿಡಿ ದಯ್ವಿಟ್ಟು ಓ ಕೆ